ಹಲೋ ಹಲೋ ನಾನು ನನಗೆ ಒಂದು ಸ್ವಲ್ಪ ಹೂ ಬೇಕಿತ್ತು ಸರ್ ಒಳ್ಳೆ ಫ್ರೆಶ್ ಹೂ ಉಂಟಾ ಯಾವುದೆಲ್ಲ ಉಂಟು ಸರ್ ಹೂ ಯಾವೆಲ್ಲ ಉಂಟು ಸರ್ ಹೂ ರೇಟ್ ಹೇಗೆ ಹೇಳಿ ಮಲ್ಲಿಗೆಗೆ ಹೇಗೆ ಮಲ್ಲಿಗೆಗೆ ಹೇಗೆ ಉಂಟು ಸರ್ ರೇಟ್ ಹಾಂ ಮತ್ತೂ ಸೇವಂತಿಗೆ ಹಾಂ ಸೇವಂತಿಗೆ ಮತ್ತೆ ಗುಲಾಬಿ ಗುಲಾಬಿ ಎಲ್ಲ ಉಂಟ ಸರ್ ನಮಗೆ ಒಂದು ಮದುವೆ ಉಂಟು ಸೀಸನ್ ಮದುವೆದು ಹಾಂ ಮದ್ವೆಗೆ ಗುಲಾಬಿ ಮ ಮನೆಗೆ ಒಂದೊಂದು ಮಾರು ಬೇಕಿತ್ತು ಸರ್ ದೊಡ್ಡದು ಮದುವೆಗೆ ಹಾಕೋದು ಇಬ್ಬರು ಎರಡು ಹಾರ ಬೇಕು ದೊಡ್ಡದು ಮಾಡಿ ಕೊಡಿ ರೆಡಿ ಮಾಡಿ ಕೊಡ್ತೀರ ಹಾಂ ಹೇಗೆ ಹಾರಕ್ಕೆ ರೇಟ್ ಎಷ್ಟು ಸರ್ ಹಾರಕ್ಕೆ ರೇಟ್ ಎಷ್ಟು ಸರ್ ಹೌದಾ ಸರ್ ಎರಡಕ್ಕೆ ಎರಡಕ್ಕೆ ಇನ್ನೂರೆಂಬತ್ತಾ ಒಂದಕ್ಕೆ ಎರಡಕ್ಕೆ ಐನೂರ ಅರ್ವತ್ತು ಆಗ್ತದ ಸರ್ ಮತ್ತು ಗೊಂಡೆ ಹೂ ಡಿಸೈ ನಾನು ಮನೆಯಲ್ಲೇ ಇದು ಡೆಕೊರೇಷನ್ ಮಾಡ್ಲಿಕ್ಕೆ ಉಂಟು ಹಬ್ಬಗಳಿಗೆ ಎಲ್ಲ ನಾನು ಹಬ್ಬಗಳಿಗೆ ಉಂಟಲ್ಲ ಹೌದಾ ಡೆಕೊರೇಷನ್ ನಿಮ್ದು ಮಾಡೋದೇನ ಸರ್ ಬಂದು ಹೌದಾ ಎಲ್ಲ ಎಲ್ಲ ರೀತಿಯಲ್ಲಿ ಉಂಟಲ್ಲ ಸರ್ ಕಾಕಡ ಎಲ್ಲ ಉಂಟಲ ಎಲ್ಲ ಇದರಲ್ಲಿ ಬರ್ತದಲ್ಲ ಡೆಕ್ರೇಷನ್ಗೆ ಎಷ್ಟು ಸರ್ ಹೂ ಹಾಕಿ ಹೂ ಹಾಕಿ ಡೆಕ್ರೇಷನ್ಗೆ ಎಷ್ಟು ಸರ್ ಹೌದಾ ಎಷ್ಟು ಮನೆಯಲ್ಲ ಮಾ ಎಲ್ಲ ಇದು ಮಾಡ್ತೀರಲ್ಲ ಸರ್ ಹೌದಾ ಮತ್ತೂ ಬೇರೆ ಕ ಇದೂ ಮ ಮ ಮ ಅಟ್ಟಿ ಸ ಮಲ್ಲಿಗೆ ಬೇಕು ಅಟ್ಟಿ ಬೇಕು ಒಂದು ಎರಡು ಅಟ್ಟಿ ಬೇಕು ಸ್ವಲ್ಪ ಡಿಸ್ಕೌಂಟ್ ಏನು ಉಂಟ ಸರ್ ಡಿಸ್ಕೌಂಟ್ ಏನು ಉಂಟಾ

ಏನು ಸರ್ ನೀವು ಹೀಗೆ ಮಾತಾಡೋದು ನಮಗೆ ಬೇಜಾರು ಆಗ್ತದೆ ಹೀಗೆ ಮಾತಾಡಿದರೆ ಸ್ವಲ್ಪ ಬೇರೆ ಯೂಸ್ ಮಾಡ್ಲಿಕ್ಕೆ ಆಗುವುದಿಲ್ಲ ಸರ್ ಏನು ಸರ್ ನಿಮಗೆಲ್ಲ ಇಲ್ಲಿಗೆ ಕೊಡ್ತಿದ್ದೆನಲ್ಲ ಸರಿ ಹೂವಿಂದೆಲ್ಲ ಹಾಂ ಓಕೆ ಓಕೆ ಓಕೆ ಓಕೆ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಬರ್ತೆ ಬರ್ತೆ ಬರ್ತೆ ಬರ್ತೆ